ಹಲೋ ಇದೂ ಸುಭಾಷಿಣಿ ಅವರಾ ಇದು ಹೋಟಲ್ಲಾ ರೀ ಹಾಂ ನಿಮ್ಮ ಹೋಟೆಲಿನಲ್ಲಿ ಏನೇನು ಸಿಗತ್ತೆ ರೀ ಹಾಂ ಮೀಲ್ಸ್ ಕೂಡ ಇದೆ ರೀ ಮೀಲ್ಸ್ ಹಾಂ ಮೀಲ್ಸ್ನಲ್ಲಿ ಏನೇನು ಕೊಡ್ತಿರಿ ನೀವು ಹಾಂ

ಹಾಂ ಅದಕ್ಕೆ ಎಷ್ಟು ಬೆಲೆ ರೀ ಹಾಂ ನೂರ ಐವತ್ತು ರೂಪಾಯಿ ಭಾಳ ಕಾಸ್ಟ್ಲಿ ಆಯ್ತು ಅಲ್ಲರಿ ನಾವು ಜಾಸ್ತಿ ಆರ್ಡರ್ ಕೊಡ್ಬೇಕು ಅಂದ್ಕೊಂಡಿದ್ದಿವಿ ನೀವು ಜಾಸ್ತಿ ಆರ್ಡರ್ ಮಾಡದ್ರೆನು

ಅಲ್ಲ ಇವಾಗ ನಾವು ಒಂದು ಐವತ್ತು ಜನಕ್ಕೆ ಊಟ ಹೇಳಬೇಕು ಅನ್ಕೊಂಡಿದಿವಿ ಪಾರ್ಸಲ್ಲು ಹ್ಞೂ ಹಾಂ ಅಲ್ಲ ರೀ ನೀವು ಪಾರ್ಸಲ್ ತಂದ್ಕೊಡೋದಕ್ಕೆ ಏನಾದರು ಎಕ್ಸ್ಟ್ರಾ ಚಾರ್ಜಸ್ ಇದೇನು ಮನೆ ಹತ್ತಿರಾನೆ ತಂದು ಕೊಡ್ತಿರಿ ಮತ್ತೆ ಅದನ್ನು ಮನೆ ಹತ್ತಿರ ತಂದು ಕೊಡ್ತಿರಲ್ಲ ಆರ್ಡರು ಅಮೌಂಟು ನಾವು ಫೋನ್ಪೇ ಮಾಡ್ಬೌದಾ ಹಾಂ ಆನ್ ದ ಸ್ಪಾಟ್ ಆದರು ಕೊಡ್ಬೌದು ಅಮೌಂಟ್ ಹಾಂ ಅಲ್ಲ ನೀವು ಲೀಸ್ಟ್ ಬರ್ಕೋತಿರಾ ನಮ್ಮ ಅಡ್ರಸ್ ಅದು ಬರ್ಕೋತಿರಾ ಹಾಂ ಹಾಂ ಹಾಂ ಅದು ಅಮೌಂಟು ನಾವು ಅಲ್ಲಿಗೆ ಬಂದು ಹಾಗೆ ಕೊಡ್ತೇವೆ ನಿಮ್ಮ ಬಂದ ಹಾಗೆ ಕೊಡ್ತಿವಿ ಹಾಂ ನೀವು ನಮ್ಮ ಅಡ್ರಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ರೀ